ಹಲೊ ಹಲೊ ಹಲೋ ಹೌದು ಹೇಳಪ್ಪ ಸರ್ ಹೋಗೋಣ ಬನ್ನಿ ಸರ್ ಅದಕ್ಕೇನಂತೆ ಇಲ್ಲೇ ಬಸ್ಟ್ಯಾಂಡ್ ಹತ್ತಿರ ಇದ್ದೀನಿ ನಾನು ಸರ್ ಎಷ್ಟು ಜನ ಇದ್ದೀರಾ ಸರ್ ಬಸ್ಟ್ಯಾಂಡಿಂದ ಅಂತರಗಂಗೆಗೆ ನಾಲ್ಕು ಕಿಲೋಮೀಟರ್ ಆಗತ್ತೆ ಸರ್ ನಿಮ್ಮನ್ನು ಬಿಟ್ಟು ಅಲ್ಲೇ ಬಿಟ್ಟು ಬಂದು ಬಿಟ್ಟುಬಿಟ್ಟು ಬರೋದಾದ್ರೆ ಒಂದು ರೇಟ್ ಆಗ್ತದೆ ಇಲ್ಲಿ ಬರೋರ್ಗು ಬೆಟ್ಟ ಹತ್ತಿ ನೀವು ಬರೋರ್ಗು ಕಾಯ್ಕೊಂಡಿದ್ದು ವಾಪಸ್ ಕರ್ಕೊಂಬರಕ್ಕೆ ಒಂದು ರೇಟ್ ಆಗ್ತದೆ ಸರ್ ಎಷ್ಟು ಜನ ಮೂರು ಜನ ಇದ್ದಾರಲ್ಲ ಅಲ್ಲೇ ಇರ್ಬೇಕಾಗ್ತದಾ ಸರ್ ಒಂದು ಐನೂರು ರೂಪಾಯಿ ಕೊಟ್ಟರೆ ಸಾಕು ಸರ್ ಸರ್ ಈಗ ಹೋಗೋದು ನಾಲ್ಕು ಕಿಲೋಮೀಟರ್ ಬರೋದು ನಾಲ್ಕು ಕಿಲೋಮೀಟರ್ ಪ್ಲಸ್ ನೀವು ಇಲ್ಲ ಸರ್ ಕೋಲಾರದಲ್ಲಿ ಮೀಟರ್ ಯಾರೂ ಆಟೋಗೆ ಹಾಕಲ್ಲ ನೀವು ಏನೆಂದರೆ ನೀವು ತಿರುಗ ಬೆಟ್ಟ ಹತ್ತಿ ಬರೋದು ಮಿನಿಮಮ್ ಒನ್ ಹವರ್ ಟು ಅವ ಹವರ್ ಆಗತ್ತೆ ಬೆಟ್ಟ ಹತ್ತಬೇಕು ಇನ್ನೂರೈವತ್ತು ಮೆಟ್ಟಿಲಿದೆ ಮತ್ತು ಹತ್ತಬೇಕು ದೇವಾಸ್ಥಾನ ನೋಡಬೇಕು ನೀರಲ್ಲಾಡಬೇಕು ಎಲ್ಲ ಮಾಡಿ ನೀವು ಬರೋಷ್ಟರಲ್ಲಿ ಒಂದು ಟು ಹವರ್ಸ್ ಆಗುತ್ತೆ ವೇಟಿಂಗ್ ಚಾರ್ಜ್ ಅಂತ ಒಂದೆಲ್ಲ ಸೇರಿ ಒಂದು ಐನೂರು ರೂಪಾಯಿ ಕೊಡಿ ಸರ್ ನಾನು ಬರ್ತೀನಿ ಸರ್ ಆಯಿತು ಒಂದಿಪ್ಪತ್ತು ರೂಪಾಯಿ ಕಮ್ಮಿ ಕೊಡಿ ಸರ್ ಅದಕ್ಕೇನಂತೆ ಸರ್ ನೀವು ಯಾವ ಆಟೋಗೋದ್ರು ಅಷ್ಟೇ ಸರ್ ಯಾರೂ ಕಮ್ಮಿ ಇಲ್ಲ ಎಲ್ಲ ಫಿಕ್ಸ್ಡ್ ಇಲ್ಲೆಲ್ಲ ಐನೂರು ಆರುನೂರು ತೊಗೊಳ್ತಾರೆ ವೇಟಿಂಗ್ ಚಾರ್ಜ್ ಇನ್ನು ಬರೀ ನಿಮ್ಮನ್ನು ಬಿಟ್ಟುಬಿಟ್ಟು ಬಂದು ಬಿಡೋದಾದ್ರೆ ಹೇಳಿ ಇನ್ನೂರು ರೂಪಾಯಿ ಕೊಡಿ ಸರ್ ಸಾಕು ನಿಮ್ಮನ್ನು ಬಿಟ್ಟುಬಿಟ್ಟು ನಾನು ಆ ಕಡೆಯಿಂದ ಖಾಲಿ ಬರ್ತೀನಿ ಹೇಳಿ ಸರ್ ಹೇಳಿ ಆಯ್ತು ಹೇಳಿ ವ್ಯಾಪಾರ ಸರ್ ಒಂದು ಮಾತು ಹೇಳಿ ಒಂದಿಲ್ಲಾಂದ್ರೆ ಎರಡು ಮಾತು ಹೇಳಿ ಆಗತ್ತೆ ಗಿಟ್ಟತ್ತೆ ಅಂದರೆ ನಾನು ಬರ್ತೀನಿ ಇಲ್ಲಾಂದರೆ ಬೇರೆವರ್ನ ನೋಡಿ ಅಂತ ನಾನು ಹೇಳ್ತೀನಿ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತ್ರಿ ಹೇಳಿ ಧೈರ್ಯವಾಗಿ ಹೇಳಿ ಸರ್ ಆಯಿತು ಫೈನಲ್ ಸರ್ ನಾನ್ನೂರು ರೂಪಾಯಿ ಕೊಟ್ಟುಬಿಡಿ ಬರ್ತೀನಿ ಇಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ಆಗಲ್ಲ ನಮಗೆ ಬರಲ್ಲ ಸರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಪೋಲೀಸವರು ಅಲ್ಲಿ ಕೇಳ್ತಾರೆ ದಾರಿಯಲ್ಲಿ ಕೈ ಅಡ್ಡ ಇಟ್ಟರೆ ಅವರಿಗೆ ಕೊಡಬೇಕು ಇವರಿಗೆ ಕೊಡಬೇಕು ನಮಗೂ ಇರ್ತದಲ್ಲ

ಆಯಿತು ಸರ್ ಫೈನಲ್ ನಾನ್ನೂರು ಕೊಟ್ಬಿಡಿ ಸರ್ ಅದಕ್ಕೆಂತ ಕರ್ಕೊಂಡು ಹೋಗ್ತೀನಿ ಹ್ಞೂ ಆಯಿತು ಸರ್ ಹತ್ತಿ ಹೋಗೋಣ ಆಯಿತು ಬನ್ನಿ ಸರ್ ಬನ್ನಿ ಬನ್ನಿ ಹ್ಞೂ ಸರಿ ಸರ್ ಆಯಿತು ಬನ್ನಿ ಹಾಗಾದರೆ ಸರ್ ಇಲ್ಲೇ ಬಸ್ಟ್ಯಾಂಡ್ ಸಿಗ್ನಲಲ್ಲಿದ್ದೀನಿ ಸರ್ ಹಾಂ ಬನ್ನಿ ಸರ್ ಬನ್ನಿ ಬನ್ನಿ ಆಯಿತು